ಹಲೋ ಐಶ್ವರ್ಯ ಹೋಟ್ಲನಾ ನಾವು ಹೋದ್ಸಲ ಹೋಳ್ಗೆ ಕೊಟ್ಟಿದ್ರಲ್ಲ ಈ ಸಲ ತುಂಬ ಜನ ನಮ್ಮನೆಯಲ್ಲಿ ಒಂದು ಹತ್ತ್ ಇಪ್ಪತ್ತು ಜನ ಬಂದಿದ್ದಾರ್ರಿ ಈಗ ಹೋಳ್ಗೆ ಬೇಕಲ್ಲವಾ ನಮಗೆ ಹೋಳ್ಗೆ ಕಳಿಸ್ಕೊಡ್ತೀರಾ ಕಳಿಸ್ಕೊಡ್ರಿ ಹೋಳ್ಗೆ ಬೇಕು ನಮಗೆ ಸ್ವಲ್ಪ ಪಂಕ್ಷನ್ ಇದೆ ಮನೆಯಲ್ಲಿ ಪಂಕ್ಷನ್ ಮಾಡ್ತಾ ಇದೀವಿ ಮನೆಯಲ್ಲಿ ಅದಕ್ಕೆ ಹೋಳ್ಗೆ ಬೇಕು ನಮಗೆ ಕಳಿಸ್ಕೊಡ್ತೀರಾ ಅಡ್ರಸ್ಸು ಚೇಂಜ್ ಆಗಿದೆ ನಮ್ದು ಅಡ್ರಸ್ ಮನೆ ಅಡ್ರಸ್ಸು ಚೇಂಜ್ ಆಗಿದೆ ಹಾಗಾಗಿ ನಾವು ಅಡ್ರಸ್ ಹೇಳ್ತೀವಿ ಟೀಚರ್ಸ್ ಕಾಲೋನಿ ನಾಲ್ಕನೇ ಕ್ರಾಸು ಅಮೃತಾಯೈರ್ ಕಾಲೇಜ್ ಹತ್ತಿರ ಅಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಕರಿಯಪ್ಪ ಮಾಷ್ಟ್ರು ಕರಿಯಪ್ಪರ ಮಾಷ್ಟ್ರು ಅಂತ ಹೇಳಿದರೆ ಅಲ್ಲಿ ಯಾರಾದರೂ ಹೇಳ್ತಾರೆ ಯಾರಾದರೂ ಹೇಳ್ತಾರೆ ರೀ ಹೌದ್ ಹ್ಞೂ ಅಷ್ಟು ತಂದರೆ ಸಾಕು ಸರ್ ಹ್ಞೂ